ನಾನು ಬೀದರ್ನಲ್ಲಿ ಸಣ್ಣದೊಂದು ದುಕಾನನ್ನು ಹಾಕಿದ್ದೇನೆ ಪಾರ್ಲರ್ ಅದರ ಒಂದು ತಿಂಗಳಾಯ್ತು ನಾನು ಆ ಪಾರ್ಲರ್ ಹಾಕಿ ಈಗ ಸದ್ಯ ಗಿರಾಕಿ ಅಂತು ಏನು ಇಲ್ಲ ಈಗ ಸದ್ಯ ಬರ್ತಾಯಿದೆವು ಒಂದು ಒಂದು ಅದ್ರ ಸಲುವಾಗಿ ಪ್ರೊಡ್ ಅದರ ಸಲುವಾಗಿ ಸಾಮಾನನ್ನು ತರ ತರೋದಿದೆ ನನಗೆ ನಾನು ಬೀದರ್ಗೆ ಹೋಗಿ ಎಲ್ಲ ಅಂಗಡಿಯನ್ನು ತಿರುಗಿ ನೋಡಿ ಬಂದಿದ್ದೇನೆ ಯಾವುದು ಸಾಮಾನು ಅಷ್ಟು ಸರಿಯಾಗಿ ಸಿಕ್ಕಿಲ್ಲ ನನ್ಗೆ ಎಲ್ಲ ಎಲ್ಲ ಪ್ರಾಡಕ್ಟು ಸರಿಯಾಗು ಇಲ್ಲ ಅಷ್ಟು ಕ್ವಾಲ್ಟಿ ಕೂಡ ಪಿರಿಯ ರೊಕ್ಕ ಕೂಡ ಪಿರಿಯಾಗಿ ಹೇಳ್ತಾಯಿದ್ದಾರೆ ಅಷ್ಟು ಬಜೆಟ್ನಲ್ಲಿ ಇಲ್ಲ ಅಂತಂದು ದುಕಾನ್ಗೆ ಬಂದೆನ್ ನಾನು ವಾಪಸ್ಸು ನಂಬಳಿ ಎಲ್ಲ ನೆಂಟ್ರು ಬಂದು ಕೇಳಿದ್ರು ಅವರು ಅಷ್ಟು ಯಾಕೆ ಸಾಮಾನಿನ್ನು ತಂದಿಲ್ಲ ದುಕಾನ್ನಾಗ ಅಂತಂದು ಅದರ ಅದರ ಸದಾ ಅದ್ರ ಸಲುವಾಗಿ ಫೋನಿನಲ್ಲಿ ಆರ್ಡ್ರು ಮಾಡು ಅಂದರು ನಾನು ಫೋನಲ್ಲಿ ಚೆಕ್ ಮಾಡಿ ನೋಡ್ದೆ ಒಂದಿನ ಡೇಲಿ ನೋಡ್ದೆ ಕುಂತು ಅದು ಛಂದ ಎಲ್ಲ ಆರ್ಡ್ರು ಮಾಡ್ಲಾಕ್ ಸರಿ ಅನಿಸ್ತು ನನ್ಗೆ ಆರ್ಡ್ರು ಮಾಡೋದಕ್ಕೆ ಎಲ್ಲಾರೇನು ಮಾಡಿ ನೋಡ್ದೆ ಎಲ್ಲ ಎಲ್ಲ ಪಾರ್ಲರ್ ಸಾಮಾನೆಲ್ಲ ಅಷ್ಟು ಕಾಸ್ಟ್ಲಿನು ಇದ್ದಿದ್ದಿಲ್ಲ ಸರಿಯಾಗಿವೆ ಪ್ರಾಡಕ್ಟ್ ಕೂಡ ಸರಿಯಾಗಿದ್ದವೆ ಅದ್ರ ಸಲುವಾಗಿ ಆರ್ಡ್ರು ಮಾಡಿದ್ದೇನೆ ಎಲ್ಲ ಆರ್ಡ್ರು ಮಾಡಿದ್ದೇನೆ ಬಂದಿವೆ ಮತ್ತು ಫೇಶ್ ವಾಷು ಹೇರ್ ಡ್ರೈಯರು ಫೆ ಸ್ಕ್ರಬ್ಬಿಂಗು ಎಲ್ಲ ಆರ್ಡ್ರು ಮಾಡೀನಿ ಸರಿಯಾಗಿವೆ ಬಂದಿವೆ ನೋಡಿನಿ ಆರ್ಡ್ರು ಮಾಡಿದೀನಿ ಬಂದಿವೆ ಎಂಟು ಬಿಟ್ಟು ಎಂಟು ದಿನ ಒಳಗಾಗಿಯೇ ಬಂದಿವೆ ಮತ್ತು ಸರಿಯಾಗಿವೆ ಎಲ್ಲ ತೆಗ್ದು ನೋಡಿನಿ ಎಲ್ಲ ತೆಗ್ದು ನೋಡಿನಿ ಎಲ್ಲ ಪ್ರಾಡಕ್ಟು ಸರಿಯಾಗಿವೆ ಒಂದುಕ್ಕಿನ ಒಂದು ಬೆಸ್ಟವ ಸಾಮಾನೆಲ್ಲ ಸರಿಯಾಗವ ಛಂದವ ಎಲ್ಲ ನೋಡಿನಿ ಸ್ಕ್ರಬು ವ್ಯಾಕ್ಸು ಬ್ಲೀಚು ಎಲ್ಲ ಸರಿಯಾಗಿವೆ ಹೇರ್ ಡ್ರೈಯರ್ನು ಆರ್ಡ್ರು ಮಾಡಿನಿ ಅದು ಸರಿಯಾಗಿದೆ ಹೇರ್ ಶೆ ಹೇರ್ ಕಲ್ಲರು ಸ್ಟ್ರೇಟ್ನರು ಡೇಲಿ ಕಸ್ಟಮರ್ಸ್ಗೆ ಅವೇ ಯೂಸ್ ಮಾಡತ್ತಿನಿ ಸರಿಯಾಗವ ಎಲ್ಲ ಕಸ್ಟಮರೆಲ್ಲ ಸರಿಯಾಗಿದೆ ಪ್ರಾಡಕ್ಟು ಅಂತ ಹೇಳ್ತಾಯಿದಾರೆ ಛಂದದ ಪಾರ್ಲರು ಎಲ್ಲಿಂದ ತರ್ಸತ್ತೀರಿ ಅಂತ ಕೇಳತ್ತರ ಇಲ್ಲ ಅದಕ್ಕೆ ನಾವು ಛಂದಾಯಿತು ಫೋನ್ನಾಗೆ ಆರ್ಡ್ರು ಮಾಡಿಂದು ಛಂದವ ಸ್ಕ್ರಬಿಂಗು ಅವೆಲ್ಲ ಆರ್ಡ್ರು ಮಾಡಿಂದು ಈಗೇನು ಹಿಡಿದು ಯಾವಾಗು ಅದರಾಗೆ ಆರ್ಡ್ರು ಮಾಡತ್ತಿನಿ ನಾನು ಸರಿಯಾಗಿವೆ ಅಂತಂದು ಎವ್ರಿ ಮ ತಿಂಗಳು ಯವಾಗ ಬಿ ವೀಕ್ಲಿದಾಗ ಯವಾಗ ಬಿ ಆರ್ಡ್ರು ಮಾಡ್ತಾನೆ ಇರ್ತೀನಿ ನಾನು ಸರಿಯಾಗಿವೆ ಎಲ್ಲ ಒಂದು ಒಂದು ಪ್ರಾಡಕ್ಟ್ ಆರ್ಡ್ರು ಮಾಡ್ದೀನಿ ಸರಿಯಾಗವ ಎಲ್ಲ ಛಂದವ ನಂಗೆ ಎಲ್ಲ ಪಸಂದ್ ಬಂದಿವೆ ಎಲ್ಲ ಸಾಮಾನು ಎಲ್ಲ ಬಂದಿನಿ ಕಸ್ಟಮರ್ಗಳಿಗೆಲ್ಲ ಅದೇ ಹೇಳದ್ದೆವು ಸರಿಯಾಗವ ತಗೋರಿ ಅಂತಂದು ಛಂದವ ಅಂತಂದು ಅವ್ರು ಏನರ ಬೇಕಾ ಅನ್ನು ಅವ್ರು ನನಗೆ ಏನರ ತರಿಸ್ರಿ ಅಂತ ಹೇಳಿದ್ರು ಆರ್ಡ್ರ್ ಮಾಡ್ತಿನಿ ನಾನು ಸರಿಯಾಗವ ಎಲ್ಲ ಛಂದವ ಸರಿ ಈಗ ದಸರಾದ ಆಫರ್ ಇರ್ತಾವಲ್ರಿ ಸರಿಯಾಗವ ಛಂದವ ಎಲ್ಲ ಕರೆಕ್ಟ್ ಅನ್ಸಿವೆ ಅಲ್ಲಿಂದ ದುಕಾನ್ದಾಗೆ ಹೋಗಿ ಕೇಳೋದ್ಕಿನ ಹೆಚ್ಚಿಗೆ ಇಲ್ಲಿ ಆರ್ಡ್ರು ಮಾಡಿ ಸರಿಯಾಗಿ ಅನಿಸ್ತು ಛಂದವ ಪ್ರಾಡಕ್ಟು ಪೈಸಾ ಕಮ್ಮಿ ಅದ ಛಂದವ ಎಲ್ಲ ಎರಡು ವರ್ಷಾಯಿತು ಛಂದವ ಎಲ್ಲ ಎಲ್ಲ ಎಲ್ಲ ಆನ್ಲೈನ್ ಆರ್ಡ್ರೇ ಮಾಡ್ತೀನಿ ನಾನು ಎಲ್ಲ ಸರಿಯಾಗವ ಛಂದವ ಎಲ್ಲ ಛಂದವ ಎಲ್ಲ